ನನ್ನ ಜೀವನದ ದೊಡ್ಡ ಸವಾಲು ಅಂದರೆ ನಮ್ಮ ಜೀವನ ಕಟ್ಕೊಳ್ಳೋದು ನಾನಿನ್ನೂ ಎದುರಿಸ್ತಾ ಇದ್ದೀನಿ ಅದನ್ನು ಕಟ್ಕೊಳ್ಳೋದಕ್ಕೆ ಹೇಗೆ ಅಂದರೆ ನನ್ನದು ಒಂದು ಆಸೆ ಇದೆ ಕನಸಿದೆ ಎಲ್ಲ ತರಹದ ಕಾರುಗಳು ಎಲ್ಲ ತರಹದ ಬೈಕುಗಳು ಮತ್ತು ಒಂದು ದೊಡ್ಡ ಮನೆ ಅದ್ರೊಳಗೆ ಎಲ್ಲ ತರಹದ ವಸ್ತುಗಳು ಮತ್ತು ಒಂದು ವ್ಯಾಯಾಮದ ಮನೆ ಒಂದು ಸಿನ್ಮಾ ಕೋಣೆ ಎಲ್ಲ ಥರದ ಮನೆಯಲ್ಲಿ ಏನೇನು ಸಿಗುತ್ತೋ ಎಲ್ಲ ಇರಬೇಕು ಆ ಥರ ಒಂದು ಕನಸಿದೆ ನನಗೆ ಆ ಕನಸಿಗೋಸ್ಕರ ಇನ್ನೂ ನಾನು ದುಡೀತಾ ಇದ್ದೀನಿ ನಾನು ಎಲ್ಲ ತರಹದ ತಿಂಕ್ಸ್ಗಳನ್ನು ನಾನು ತಗೊಬೇಕು ಮತ್ತು ಅದನ್ನು ಅನುಭವಿಸ್ಬೇಕು ಅಂತ ಆಸೆಪಟ್ಟಿದ್ದೀನಿ ಹಾಗೆಯೇ ನಾನು ಎಲ್ಲದಕ್ಕೂ ಕಷ್ಟಪಡಬೇಕು ಅಂತ ಸಣ್ಣವಿದ್ದಾಗಿಂದ ನಾವು ಓದ್ಕೊತ ಬಂದೆ ಆದರೆ ನನಗೆ ಒಂದು ಕಷ್ಟ ಅಂದರೆ ಓದೋದಕ್ಕೆ ಆಗೋಲ್ಲ ಅದಕ್ಕೋಸ್ಕರಾ ಓದೋದರಲ್ಲಿ ಕಮ್ಮಿ ಮಾರ್ಕ್ಸ್ ತಗೊಂಡು ಫೇಲಾಗೋದು ಆ ಥರ ಇದ್ದೆ ಅದೇ ರೀತಿ ದೊಡ್ಡೊವ್ನಾಗ್ತಾ ಆಗ್ತಾ ಆಗ್ತಾ ಅದೇ ಅದೇ ಮುಂದುವರೀತ ಬಂತು ಹಾಗೇ ಲಾಸ್ಟ್ ಇದು ಕೊನೇಲಿ ಹನ್ನೊಂದು ತರಗತಿಯಲ್ಲಿ ನಾನು ಚೆನ್ನಾಗೆ ಓದಿದೆ ಮತ್ತು ಚೆನ್ನಾಗಿ ಮಾರ್ಕ್ಸ್ ಕೂಡ ತಗೊಂಡೆ ಅಂಕಗಳನ್ನು ತಗೊಂಡೆ ಹಾಗೇ ಹನ್ನೆರಡನೇ ತರಗತಿಯಲ್ಲೂ ಕೂಡ ಮಾರ್ಕ್ಸ್ಗಳನ್ನು ತಗೊಂಡೆ ಹಾಗೇ ಅದರಲ್ಲಿ ಉತ್ತೀರ್ಣನಾಗಿ ಡಿಗ್ರಿಯಲ್ಲಿ ಸೇರಿಕೊಂಡೆ ಸೆ ಡಿಗ್ರಿ ಸೇರ್ಕೊಂಡಿದ್ದು ದಾವಣಗೆರೆಯಲ್ಲಿ ಆ ದಾವಣಗೆರೆಯಲ್ಲಿ ನನಗೆ ಓದೋದಕ್ಕೆ ಅರ್ಥ ಆಗ್ತಿರಲಿಲ್ಲ ಏನೂ ಗೊತ್ತಾಗ್ತಿರಲಿಲ್ಲ ಆದರೂ ಅದನ್ನು ನಾನು ಓದ್ತಾ ಹೋದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ನಾ ಒಟ್ಟಿನಲ್ಲಿ ನಾನು ಶ್ರೀಮಂತ ಆಗ್ಬೇಕು ಮತ್ತು ದುಡ್ಡಿರಬೇಕು ನನ್ನ ಕೈಯಲ್ಲಿ ನಾನು ಕಾರಲ್ಲಿ ಕಾರ್ ಇರಬೇಕು ಬೈಕುಗಳಿರ್ಬೇಕು ಆ ಥರ ಅದಕ್ಕೋಸ್ಕರನಾದರೂ ನಾವು ಓದಬೇಕು ಅಂತ ತುಂಬಾ ಕಷ್ಟಪಟ್ಟು ಒನ್ನ ಒಂದನೇ ಸೆಮ್ಮಲ್ಲಿ ತುಂಬಾ ಕಮ್ಮಿ ಮಾರ್ಕ್ಸ್ ತಗೊಂಡೆ ಹಾಗೇ ಎರಡನೇ ಸೆಮ್ಮಲ್ಲಿ ಕೂಡಾ ಸ್ವಲ್ಪ ಸ್ವಲ್ಪ ಓದಿ ಸ್ವಲ್ಪ ಜಾಸ್ತಿ ಅಂಕ ತಗೊಂಡೆ ನನಗೆ ಸಾಲದವ್ರಿಂದ ನನಗೆ ನನ್ನ ಮೇಲೆ ಕೋಪ ಬಂತು ಯಾಕಂದ್ರೆ ನಾನು ಚೆನ್ನಾಗಿ ಓದ್ತಿರಲಿಲ್ಲ ಏನಕ್ಕೂ ಬರ್ತಿರಲಿಲ್ಲ ಎಲ್ಲದೂ ಸುಮ್ಮ ಸುಮ್ಮನೆ ಓದ್ತಾಯಿದ್ದೆ ಅದಕ್ಕೋಸ್ಕರ ನನಗೆ ಕೋಪ ಬಂದು ನನಗೆ ನಾನೇ ಬೈಕೊಳ್ತಿದ್ದೆ ನನಗೆ ಒಂದೇ ಸಲ ಅನ್ನಿಸ್ತು ನಾನು ಕನ್ ನನ್ನ ಕನಸನ್ನು ನನಸು ಮಾ ನನಸು ಮಾಡ್ಕೊಳ್ಳೊದಕ್ಕೆ ನಾನೇ ಓದಬೇಕು ಮತ್ತು ಬೇರೇನೂ ಓದ್ಸೋದಕ್ಕೆ ಆಗೋಲ್ಲ ಅಂತ ಆ ದಿನ್ದಿಂದಾ ಶುರು ಮಾಡಿದೆ ತುಂಬಾ ಚೆನ್ನಾಗಿ ಓದೋಕೆ ಶುರು ಮಾಡಿದೆ ಬಿಡಲಿಲ್ಲ ನಾನು ಎಲ್ಲಾ ಓದ್ಕೊತಾ ಹೋದೆ ಒಂದೊಂದಾಗಿ ತುಂಬಾ ಚೆನ್ನಾಗಿ ಓದಿ ಒಂದು ಮೂರನೇ ಸೆಮ್ಮಲ್ಲಿ ತುಂಬಾ ಚೆನ್ನಾಗಿ ಅಂಕಗಳನ್ನು ತೊಗೊಂಡೆ ಹಾಗೇ ನಾಲ್ಕನೇ ಸೆಮ್ಮಲ್ಲಿ ಕೂಡ ತುಂಬಾ ಚೆನ್ನಾಗಿ ಅಂಕ ಬಂತು ನಾಲ್ಕನೇ ಸೆಮ್ಮಲ್ಲಿ ನನಗೆ ಎಂಟು ಪಾಯಿಂಟ್ ಆರು ಅಂಕಗಳು ಬಂತು ಹಾಗೇ ಐದನೇ ಸೆಮ್ಮಿಗೆ ಕಾಲಿಟ್ಟೆ ಆಗಾಗ ನನಗೆ ತುಂಬಾ ಎಲ್ಲ ಚೆನ್ನಾಗಿ ಓದ್ತಿರೋದರಿಂದ ನನಗೆ ಎಲ್ಲಾ ಸುಲಭವಾಗಿ ಓದೋದಕ್ಕೆ ಆಸೆ ಆಯಿತು ಮತ್ತು ಎಲ್ಲಾ ಕಲ್ತ್ಕೊಳ್ಳೊದಕ್ಕೂ ಆಸೆ ಆಯಿತು ಎಲ್ಲದ್ರು ಮೇಲೆ ನನಗೆ ಆಸಕ್ತಿ ಬಂತು ಓದೋದಕ್ಕೆ ಹಾಗೆ ನನಗೆ ಶಿಕ್ಷಕರು ಎಲ್ಲ ಶಿಕ್ಷಕರು ನನಗೆ ನನಗೆ ಪ್ರೋತ್ಸಾಹಿಸಿದರು ಓದೋದಕ್ಕೆ ನಾನು ಅದಕ್ಕೆ ಬದ್ಧನಾಗಿ ತುಂಬಾ ಚೆನ್ನಾಗಿ ಓದಿದೆ ಹಾಗೇ ಐದನೇ ಸೆಮ್ಮಲ್ಲಿ ನನಗೆ ಒಂಬತ್ತು ಪಾಯಿಂಟ್ ಎರಡು ಅಂಕಗಳು ಬಂದವು ಹಾಗೆ ಆರನೇ ಸೆಮ್ಮಲ್ಲಿ ಕಾಲಿಟ್ಟೆ ಆರನೇ ಸೆಮ್ಮಲ್ಲಿ ಎಲ್ಲ ತರಹದ ವಿಷಯಗಳು ಹೊಸದಾಗಿತ್ತು ಮತ್ತು ನನಗೆ ನನಗೆ ಓದೋದಕ್ಕೆ ಆಸಕ್ತಿ ಇರೋದರಿಂದ ಎಲ್ಲ ವಿಷಯಗಳು ನನಗೆ ತುಂಬಾ ಓದೋದಕ್ಕೆ ಆಸಕ್ತಿ ಬಂತು ಮತ್ತು ಅವಷ್ಟನ್ನೂ ಕಲ್ತ್ಕೊಂಡು ನಾನು ಆರಾಮಾಗಿ ಆರನೇ ಸೆಮ್ಮನ್ನು ಕೂಡ ತುಂಬಾ ಚೆನ್ನಾಗಿ ಉತ್ತೀರ್ಣನಾದೆ ಆರನೇ ಸೆಮ್ಮಲ್ಲಿ ನನಗೆ ಒಂಬತ್ತು ಪಾಯಿಂಟ್ ಎಂಟು ಅಂಕಗಳು ಬಂದವು ಎಲ್ಲ ಅಂಕಗಳು ಸೇರಿ ನನಗೆ ಒಟ್ಟು ಒಟ್ಟಾರೆ ಎಂಟು ಪಾಯಿಂಟ್ ಏಳು ಅಂಕಗಳು ಬಂತು ಅದಕ್ಕೋಸ್ಕರ ನನಗೆ ತುಂಬಾ ಖುಷಿ ಆಯಿತು ಮತ್ತು ನಾನು ನಾನೂ ಚೆನ್ನಾಗಿ ಓದಿದಾದಮೇಲೆ ನಾನು ಒಂದು ಕೆಲಸ ತಗೋಬೇಕು ಅಂತ ಹುಡ್ಕಾಡಿದೆ ಬೆಂಗಳೂರಲ್ಲಿ ಹಾಗೆ ಹುಡ್ಕಾಡಿದ ಮೇಲೆ ಒಂದು ವರ್ಷ ಆದ ಮೇಲೆ ನನಗೆ ತುಂಬ ಒಳ್ಳೆಯ ಕೆಲಸ ಸಿಕ್ತು ಆ ಕೆಲಸದಲ್ಲಿ ನಾನಿನ್ನೂ ದುಡಿತಾ ಇದೀನಿ ನಾನು ನನಗೆ ಮೂರು ವರ್ಷ ಅದೇ ದುಡಿತಾ ಇದ್ದು ನಮಗೆ ಮೂವತ್ತೆಂಟು ಸಾವಿರ ನನಗೆ ಖರ್ಚಿಗೆ ಸಂಬಳ ಕೊಡ್ತಾಯಿದ್ದರು ಹಾಗೇ ಅದನ್ನು ನಾನು ಮನೆಯವರಿಗೆ ಕೊಟ್ಟು ಸ್ವಲ್ಪ ಉಳಿಸ್ಕೊಳ್ತಿದ್ದೆ ಹಾಗೇ ನನ್ನ ಜೀವನ ನಡೀತಿದೆ ಈಗಲೂ ನಾನು ದುಡಿತಾ ಇದ್ದೇನೆ